ನಮ್ಮ ಪ್ರದೇಶದಲ್ಲಿರುವ ಜನಪ್ರಿಯ ಶಾಲೆ ಅಂದರೆ ನಮಗೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಇರುವುದಕ್ಕೆ ಇವು ಈಗಿನ ಕಾಲದಲ್ಲಿ ಬಡವರ ಮಕ್ಕಳಿಗೆ ತುಂಬಾ ಸಹಾಯ ಆಗ್ತಿದೆ ಏಕಂದರೆ ಅದ್ರಲ್ಲಿ ಇರೋ ವಿಶೇಷತೆನೆ ಆ ರೀತಿ ಇದೆ ಯಾಕೆಂದರೆ ದುಡ್ಡುನ್ನು ಕಟ್ಸ್ಕೊಳದಿಲ್ಲ ಜಾಸ್ತಿ ಮತ್ತು ಆ ದುಡ್ದುನ್ನ ಕಟ್ಸ್ಕೊಳಲ್ಲ ಅಂತ ಯಾವ ಶಾಲೆ ಟೀಚರ್ಸ್ ಕೂಡ ನಮಗೆ ಪಾಠನ ನೀಟಾಗಿ ಹೇಳ್ಕೊಡ್ತಿಲ್ಲ ಅಂತ ಅನ್ನೋ ಹಾಗೇ ಇಲ್ಲ ಏಕೆಂದ್ರೆ ನಾವು ಕೂಡ ಸರ್ಕಾರಿ ಶಾಲೇಲಿ ಓದಿ ಬಂದಂಥ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಎಲ್ಲರೂ ಕೂಡ ಅಷ್ಟೆ ಸರ್ಕಾರಿ ಶಾಲೆಯಲ್ಲಿ ಓದ್ದಂಥ ವಿದ್ಯಾರ್ಥಿಗಳೆ ಇದುವರ್ಗು ನಾವು ನೋಡಿರೊ ಮಟ್ಟಿಗ್ಯ ಯಾವ ಶಾಲೆಯಲ್ಲು ಕೂಡ ನೀಟಾಗಿ ಪಾಠ ಮಾಡ್ದಿರೋದಾಗಲಿ ಈ ಥರ ಯಾವುದು ಮಾಡಿಲ್ಲ ಪ್ರತಿ ಒಂದರು ತರನು ಮಾಡಿರ್ತಾರೆ ನಮಗೆ ಇನ್ನ ಮತ್ತು ನಮ್ಮ ಶಾಲೆ ಇರುರು ಶಿಕ್ಷಣದ ಬಗ್ಗೇ ನಾವು ಓದ್ತಾ ಇರೋ ಶಾಲೆ ಬ ಶಿಕ್ಷಣದ ಬಗ್ಗೆ ಹೇಳ್ಕೊಂಬೇಕೆಂದರೆ ನಮ್ಗ ಅದ್ರ ಬಗ್ಗೆ ಸಂತೃಪ್ತಿ ಇದೆ ಯಾಕಂದರೆ ನಾವು ಓದಿ ಓದಿ ಬೆಳ್ದಿದ್ದೆಲ್ಲ ಆ ರೀತಿ ಇದೆ ಅಲ್ಲಿರೋ ಪಾಠಗಳು ಅಲ್ಲಿ ಕೇಳ್ಸ್ಕೊಂಡಿರೊ ಪಾಠಗಳು ಮತ್ತು ದೊಡ್ಡ ಶಾಲೆ ಅಂತ ತಗೊಂಡಾಗ ದೊಡ್ಡ ಶಾಲೆಯಲ್ಲೆಲ್ಲ ಈ ಥರ ಸ್ಕೂಲ್ ಡೇಸ್ ಎಲ್ಲ ಮಾಡ್ತಾರೆ ಬಟ್ ಸರ್ಕಾರಿ ಶಾಲೆಲಿ ಮಾಡಲ್ಲ ಅಂತ ಅನ್ಕೊಂತೀವಿ ಸರ್ಕಾರಿ ಶಾಲೆಯಲ್ಲು ಕೂಡ ನಮಗೆ ಮಾಡ್ತಾರೆ ತುಂಬ ಚೆನ್ನಾಗೇ ಮಾಡ್ತಾರೆ ದೊಡ್ಡ ಶಾಲೆಗಳಲ್ಲಿ ಯಾವ ರೀತಿ ಮಾಡ್ತರೋ ಅದು ನಮ್ಗ ಗೊತ್ತಿಲ್ಲ ಯಾಕೆಂದ್ರೆ ನಾವು ದೊಡ್ಡ ಶಾಲೆಲಿ ಎಲ್ಲ ಓದಿಲ್ಲ ಸರ್ಕಾರಿ ಶಾಲೆನ ನಾವು ನಾವು ಓದ್ತಾ ಇರೋವಂಥದ್ದು ಶಿಕ್ಷಣದ ಬಗ್ಗೆ ಸರ್ಕಾರಿ ಶಾಲೆ ನಮಗೆ ಬೆಸ್ಟ್ ಅನ್ಸುತ್ತೆ ಚೆನ್ನಾಗಿದೆ ಅನ್ಸುತ್ತೆ ಓದ್ಕೊಂಬೌದು ನಮಗೆ ಸಂತೃಪ್ತಿ ಇದೆ ಅದ್ರ ಬಗ್ಗೆ ನಾವು ಹೇಳ್ಕೊಳಕ್ ಹೋದ್ರೆ ಮಾತಾಡಬೇಕು ಅಂತ ಅನ್ಕೊಂಡರೆ ಸಂತೃಪ್ತಿನೂ ಕೂಡ ಇದೆ ನಮಗೆ ಇನ್ನ ದೊಡ್ಡ ನಗರಗಳಲ್ಲಿ ಶಾಲೆಗಳನ್ನ ತಗೊಂತ ಬಂದರೆ ನಾವು ಅದನ್ನ ಆಯ್ಕೆ ಮಾಡ್ಕೊಳಕ್ಕೆ ಆಗಲ್ಲ ಯಾಕೆಂದರೆ ಬಡುವರು ಇರ್ತಾರೆ ಬಡವರಿಗೆ ದೊಡ್ಡ ಶಾಲೆಯಲ್ಲಿ ದೊಡ್ಡ ನಗರದಲ್ಲಿ ಓದಲಿಕ್ಕೆ ಮಕ್ಳಿಗೆ ಕಷ್ಟ ಆಗುತ್ತೆ ಓದ್ಸ್ಲಿಕು ಕೂಡ ಕಷ್ಟ ಆಗುತ್ತೆ ಯಾಕಂದರೆ ಹಳ್ಳಿಲೇ ಓದ್ಕೊಂಡು ಬಂದಿರೋರ್ಗೆ ಈಗ ಬೇಗವಾಗಿ ಸಡನ್ನಾಗಿ ದೊಡ್ಡ ಶಾಲೆ ದೊಡ್ಡ ನಗರ ಅಂತ ಕರ್ಕೊಂಡು ಹೋದಾಗ ಯಾವ ತಂದೆ ತಾಯಿಗಾದರೂ ಸರಿ ಯಾವ ಮಕ್ಳಿಗಾದರೂ ಸರಿ ತುಂಬ ಕಷ್ಟ ಅನ್ಸುತ್ತೆ ಸೊ ನಮ್ಗ ಅವಾಗ ತಲೇಲಿ ಸ್ವಲ್ಪ ಯೋಚ್ನೆಗಳು ಬರುತ್ತೆ ಹೇಗೆ ಓದ್ಸೋದು ಹೇಗೆ ಮಾಡ್ಸೋದು ಈ ರೀತಿ ಕಷ್ಟ ಬರುತ್ತೆ ಇನ್ನ ಮತ್ತು ಶಾಲೇಲಿ ಓದ್ಸ್ಬೇಕು ಅಂತ ಯಾಕೆ ಹೇಳ್ತಿವಂದ್ರೆ ಈಗಿನ ಕಾಲದಲ್ಲಿ ಶಾಲೆಯಲ್ಲಿ ಓದಿದ್ರೇನೆ ಮಕ್ಕಳಿಗೆ ತಿಳವಳಿಕೆ ಬರುತ್ತೆ ಮತ್ತು ಬೇರೆ ಕಡೆ ಕೆಲಸ ಹೋಗ್ಬೇಕು ಅಂದ್ರು ಒಂದು ವಿದ್ಯಾಭ್ಯಾಸ ಇರ್ಲೇ ಬೇಕು ಏನೇ ಒಂದು ಮಾಡ್ತೀವಿ ಪ್ರತಿಯೊಂದು ಕೆಲಸ ಮಾಡ್ತೀವಿ ನಮ್ಮದು ದಿನಚರಿಲಿ ಏನೇನು ಇರುತ್ತೆ ಅದನ್ನೆಲ್ಲ ಮಾಡ್ಕೊಂಬೇಕು ಅಂದರೆ ನಮಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರಲೇಬೇಕು ಶಾಲೆಯಲ್ಲಿ ಮಾ ನಮಗೆ ದಿನಚರಿನ ತಿಳ್ಕೊಂಡು ಇರಲೇ ಬೇಕು ಇಲ್ಲ ಅಂದರೆ ನಮಗೆ ಲೈಫಲ್ಲಿ ಬದುಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಬಗ್ಗೆ ನಮಗೆ ಶಾಲೆ ಬಗ್ಗೆ ಅದ್ರೂದು ವಿಶೇಷತೆ ಎಲ್ಲ ಹೇಳ್ಬೇಕು ಅಂದರೆ ನಮ್ಮ ಶಾಲೆಯಲ್ಲಿ ಸ್ ಇನ್ನ ಶಾಲೆಯಲ್ಲಿ ಮನೆ ಪರಿಸರ ಎಲ್ಲಾ ಚೆನ್ನಾಗಿದೆ ಸುತ್ತಮುತ್ತ ಅಲ್ಲಿರೊ ಪರಿಸರ ಎಲ್ಲಾ ತುಂಬ ಚೆನ್ನಾಗಿದೆ ಅಲ್ಲಿನ ಶಿಕ್ಷಕರು ಕೂಡ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ನಾನು ಓದಿರೋ ಶಿಕ್ಷಕ್ರ ಬಗ್ಗೆ ಎಲ್ಲ ಹೇಳ್ಬೇಕು ಅಂದರೆ ನಾನು ನೋಡಿರೋ ಮಟ್ಟಿಗೆ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ ಎಲ್ಲರೂ ಕೂಡ ಮತ್ತು ಎಲ್ಲಾ ಕನ್ನಡದಲ್ಲೇನೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಕನ್ನಡದಲ್ಲೇ ಎಲ್ಲಾನು ಉದಾಹರಣೆ ಕೊಟ್ಟು ತುಂಬ ಚೆನ್ನಾಗಿ ಪಾಠಗಳ್ನ ಮಾಡ್ತಾರೆ ಎಕ್ಸಾಮ್ಸು ಪರೀಕ್ಷೆಗಳ್ನೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಮಾಡ್ಕೊಡ್ತಾರೆ ಯಾವುದೇ ರೀತಿ ಕಷ್ಟಗಳು ಇಲ್ದಂಗೆ ನಾವು ಶಾಲೆಯಲ್ಲಿ ಓದ್ಕೊಂತ ಬಂದಿದ್ದೀವಿ ಬಗ್ಗೆ ಎಲ್ಲ ಹೇಳ್ಬೇಕು ಅಂದರೆ ನಮಗೆ ಶಾಲೆಯಲ್ಲಿ ಯಾವುದೇ ರೀತಿ ಕಷ್ಟ ಇರಲ್ಲ ನಮಗೆ ಓದ್ಕೊಳೊದಿಕ್ಕೆ ಆಗಲಿ ಏನಾದರೂ ಒನ್ ಕೆಲಸ ಮಾಡ್ಕೊಳೊದಿಕ್ಕಾಗಲಿ ಕಷ್ಟ ಇರಲ್ಲ ನಮಗೆ ನಮ್ಮ ತಂದೆ ತಾಯಿ ಬೆಳ್ಗು ಅಷ್ಟು ಓದ್ಸ್ಲಿಕ್ಕೆ ನಮಗೆ ಕಷ್ಟಗಳೇನು ಇರೋದಿಲ್ಲ ಇನ್ನ ದೊಡ್ಡ ನಗರಗಳಲ್ಲಿ ಶಾಲೆಯನ್ನ ಅಂತ ತಗೊಂಡರೆ ನಮಗೆ ದೊಡ್ಡ ನಗ್ಳಲ್ಲಿ ನಮ್ಮ ತಂದೆ ತಾಯಿಗೆ ಓದ್ಸಲಿಕ್ಕೆ ನಮಗೆ ವಿದ್ಯಾಭ್ಯಾಸ ಮಾಡ್ಸ್ಲಿಕ್ಕೆ ಕಷ್ಟ ಇರುತ್ತೆ ಅವರಿಗೆ ಅವ್ರಿಗೆ ಕಷ್ಟ ಕೊಡ್ಬಾರದು ಅಂತನೆ ಕೆಲವೊಂದು ವಿದ್ಯಾರ್ತಿಗಳು ದೊಡ್ಡ ನಗರನ ಆಯ್ಕೆ ಮಾಡ್ಕೊಳಲ್ಲ ಅರ್ಥ ಮಾಡ್ಕೊಳೋ ಅಂತ ವಿದ್ಯಾರ್ಥಿಗಳು ಯಾರು ಎಲ್ಲಿ ಓದ್ಸಿರು ನಮ್ಮ ತಂದೆ ತಾಯಿ ಎಲ್ಲಿ ಓದ್ಸ್ತರೆ ಅಲ್ಲೇ ಓದ್ಕೊಳ್ಳೋಣ ಅಲ್ಲೇ ಮಾಡ್ಕೊಳ್ಳೋಣ ಅಲ್ಲೇ ಶಿಕ್ಷಣನ ಓದ್ಕೊಂಡು ಅಲ್ಲೇ ಒಂದು ಗುಣಮಟ್ಟವಾದ ಮತ್ತು ಅಂಕಗಳ್ನಗಳ್ಸ್ಕೊಂಡು ಮುಂದೆ ದೊಡ್ಡ ಅಧಿಕಾರಿಯಾಗಿ ಇಲ್ಲ ದೊಡ್ಡ ಏನಾದರು ಒಂದು ಸಾಧ್ನೆ ಮಾಡಬೇಕು ಅಂತ ಅನ್ಕೊಂಡು ಅರ್ಥ ಮಾಡ್ಕೊಳೊ ವಿದ್ಯಾರ್ಥಿಗಳಾದ್ರೆ ಅಲ್ಲೇ ಓದ್ಕೊಳ್ತಾ ಬರ್ತಾರೆ ಇನ್ನ ಕೆಲ್ವೊಂದು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳಲ್ಲ ಅಂಥಾ ವಿದ್ಯಾರ್ಥಿಗಳು ದೊಡ್ಡ ನಗ್ರಗಳ್ನ ಶಾಲೆನ ಆಯ್ಕೆ ಮಾಡ್ಕೊಳ್ತಾರೆ ಅಲ್ಲೇ ಆಯ್ಕೆ ಮಾಡ್ಕೊಂಡು ದೊಡ್ಡ ನಗರ ಶಾಲೆಯಲ್ಲಿ ಇನ್ನೊಂದು ಈಗ ಪ್ರೈವೇಟ್ ಸ್ಕೂಲ್ ಅಂತ ಬಂದರೆ ಈಗ ಗೌರ್ಮೆಂಟ್ಸ್ ಸರ್ಕಾರಿ ಶಾಲೇಲಿ ಅಂದರೆ ದುಡ್ಡು ಏನು ಕಟ್ಸ್ಕೊಳಲ್ಲಾ ಮತ್ತು ವಿದ್ಯಾರ್ಥಿಗಳು ಕೂಡ ಅಷ್ಟೇ ನೀಟಾಗಿ ಓದ್ಕೊಳ್ತಾರೆ ನಾವು ಕೂಡ ಅಷ್ಟೆ ನೀಟಾಗಿ ಓದ್ಕೊಂಡು ಬೆಳೆದು ಬಂದಿದ್ದೀವಿ ಇಷ್ಟು ದೊಡ್ಡವ್ರು ಆಗಿದ್ದೀವಿ ಓದ್ಕೊಂಡು ಬೆಳ್ದು ಬಂದು ಇನ್ನ ದೊಡ್ಡ ನಗ್ರದಲ್ ಓದ್ಸಿದರೆ ಏನು ಅಂದರೆ ಈಗ ಆಚೆ ಈಚೆ ಎಲ್ಲ ತುಂಬ ಓಡಾಡೊದು ಮಕ್ಕಳುಗಳು ಆಚೆ ಈಚೆ ಎಲ್ಲ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗುದು ಶಾಲೆಗೆ ಹೋಗ್ದಂಗೆ ಆಟಾಡ್ಕೊಂಡು ಬರುದು ಈ ರೀತಿ ಎಲ್ಲ ಮಾಡ್ತಾರೆ ವಿದ್ಯಾರ್ಥಿಗಳು ಈಗಿನ ಕಾಲದ ವಿದ್ಯಾರ್ಥಿಗಳ ಪ್ರೀತಿ ಮಾಡೋದ್ನೆಲ್ಲ ಕಲ್ತ್ಕೊಂಡಿದ್ದಾರೆ ಸೊ ಹಂಗಾಗಿ ನಮಗೆ ನಮ್ಮಲ್ಲೇ ನಮ್ಮ ಹತ್ರದಲ್ಲೇ ಇರೋ ಅಂಥ ವಿದ್ಯಾರ್ಥಿಗಳ್ನೆ ನಮ್ಮ ಪ್ರದೇಶ್ದಲ್ಲಿ ಇರೋ ಅಂಥ ವಿದ್ಯಾರ್ಥಿಗಳ್ನ ನಮ್ಮ ಪ್ರದೇಶದ್ಲಲಿರೋ ಶಾಲೆಗಳ್ಗೆ ವಿದ್ಯಾರ್ತೀಗಳ್ನ ಕಳ್ಸ್ಕೊಬೇಕು ಅಂತ ನಮಗೆ ತುಂಬ ಇಷ್ಟ ಆಗುತ್ತೆ ದೊಡ್ಡ ನಗರಗಳಲ್ಲೆಲ್ಲ ನಮ್ಮ ಕಣ್ಣ ಎದರುಗಡೆ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಓದ್ಕೊಂಡಿದ್ದರೆ ನಮಗೂ ಸ್ವಲ್ಪ ಸಂತೃಪ್ತಿ ಇರುತ್ತೆ ನನ್ನ ಮಕ್ಕಳು ಇಲ್ಲೇ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು ಇಲ್ಲೇ ಓದ್ತಾ ಇದ್ದಾರೆ ನಾವು ಡೈಲಿ ಮನೆಗೆ ಬಂದು ಹೋಕ್ಕೊಂಡು ಮಾಡ್ತಾ ಇದ್ದರೆ ನಮಗೆ ಇನ್ನ ಈಝಿ ಅನ್ಸುತ್ತೆ ಮತ್ತು ನಮ್ಮ ಕಣ್ಣ ಮುಂದೆ ನಮ್ಮ ಮಕ್ಕಳನ್ನ ಡೈಲಿ ನೋಡ್ಕೊಂಡು ಯಾವ್ಯಾವ ರೀತಿ ಓದ್ಕೊಳ್ತಿದ್ದಾರೆ ಅಂತನು ಕೂಡ ನಾವು ತಿಳ್ಕೊಂಬೌದು ವಿದ್ಯಾಭ್ಯಾಸ ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ ಅಂತೆಲ್ಲ ನಾವು ತಿಳ್ಕೊಂಬೌದು ಸೊ ಹಾಗಾಗಿ ಆಗ ಕಾರಣ ನಮ್ಮ ವಿದ್ಯಾರ್ಥಿಗಳ್ನ ಇಲ್ಲಿನ ಪ್ರದೇಶ ನಮ್ಮ ಪ್ರಜೇಶದಲ್ಲಿರೋ ಜನಪ್ರಿಯ ಶಾಲೆಗೆ ಸೇರ್ಸ್ಬೇಕು ಅಂತ ನಮಗೆ ಸಂತೃಪ್ತಿ ಇದೆ ಅಲ್ಲಿಂದುಕ್ಕೆ ಓದಿಸ್ಬೇಕು ಅಲ್ಲೇ ಮಾಡ್ಸ್ಬೇಕು ಅಂತ ನಮಗೆ ಸಂತೃಪ್ತಿ ಇದೆ ಇನ್ನ ಮತ್ತು ಇಲ್ಲಿನ ಶಾಲೆಗಳ ಬಗ್ಗೆ ನಮ್ಮ ಪ್ರದೇಶ್ದಲ್ಲಿರೊ ಶಾಲೆಗಳ ಬಗ್ಗೆ ಎಲ್ಲ ಹೇಳ್ಕೊಂಬೇಕು ಅಂದರೆ ಈಗೀಗ ತುಂಬ ಶಾಲೆಗಳೆಲ್ಲ ಆಗ್ತಾ ಇದೆ ಅದರಲ್ಲೂ ನಮಗಿಷ್ಟ ಆಗಿರುವಂಥ ಶಾಲೆ ಎಲ್ಲ ಬಂದು ನಮಗೆ ಸರ್ಕಾರಿ ಶಾಲೆ ಅಂತ ಅನ್ಸುತ್ತೆ ಈಗ ಸರ್ಕಾರಿ ಶಾಲೆಗಳ ಬಗ್ಗೆ ಎಲ್ಲ ತುಂಬ ಕಡೆ ಕೇಳಿರ್ತೀವಿ ಈಗ ಈಗೀಗ ಬಂದರೆ ಈಗಿನ ಕಾಲದಲ್ಲಿ ಸರ್ಕಾರಿ ಶಾಲೆಗಳು ಕಮ್ಮಿ ಆಗ್ತಾ ಇದೆ ಯಾಕೆಂದರೆ ಈಗ ವಿದ್ಯಾರ್ಥಿಗಳೆಲ್ಲ ಜಾಸ್ತಿ ಆಂಗ್ಲ ಕಲಿಬೇಕು ನಮ್ಮ ಮಕ್ಕಳು ಇಂಗ್ಲೀಷ್ ಮಾತಾಡಬೇಕು ಕನ್ನಡ ಜಾಸ್ತಿ ಮಾತಾಡ್ಬಾರದು ಈಗ ದೂರದರ್ಶನ ಟಿವಿಗಳಲ್ಲೆಲ್ಲ ನೋಡ್ಕೊಳ್ತಾ ಬಂದರೆ ಎಲ್ಲ ಅದೇ ವೀಡಿಯೋಸ್ ಆ ಥರದ್ದೆ ವೀಡಿಯೋಸ್ಗಳು ಇರ್ತವೆ ನನ್ನ ಮಕ್ಕಳನ್ನ ಕನ್ನಡ ಮಾತಾಡ್ಸ್ತಿರಾಂತ ಎಲ್ಲಾ ಬೈದು ಕಳಿಸ್ತಾರೆ ಈ ರೀತಿ ಎಲ್ಲ ಆಗ್ಬಾರದು ಯಾಕೆಂದರೆ ನಾವು ಕನ್ನಡ್ದಲ್ಲಿ ಹುಟ್ಟಿ ಕನ್ನಡದಲ್ಲೇ ಮಾತಾಡಿ ಕನ್ನಡದಲ್ಲೇ ಓದೋದ್ರಲ್ಲಿ ತಪ್ಪೇನಿರಲ್ಲ ಆದಗ್ ಹಾಗಾಗಿ ನಮಗೆ ಸರ್ಕಾರಿ ಶಾಲೆ ನಮ್ಮ ದೇಶ್ದಲ್ಲಿ ಇರೋ ಶಾಲೆ ನಮ್ಮ ಪ್ರದೇಶದಲ್ಲಿರೋ ಶಾಲೆನೆ ನಮಗೆ ಬೇಕಾಗುತ್ತೆ ಇನ್ನ ಮತ್ತು ಇನ್ನ ದೊಡ್ದುದ ನಗರಗಳಲ್ಲಿರೊ ಶಾಲೆಗಳ ಬಗ್ಗೆ ನನ್ನಿಂದ ಏನಾರು ಹೇಳ್ಕೊಂಬೇಕು ಅಂದರೆ ದೊಡ್ಡ ಶಾಲೆಗಳಲೆಲ್ಲ ಏನಂದರೆ ಜಾಸ್ತಿ ಹಣನ ಖರ್ಚ್ ಮಾಡಬೇಕಾಗುತ್ತೆ ನನ್ನ ಪ್ರಕಾರ ಬಂದು ಜಾಸ್ತಿ ಹಣ ಖರ್ಚ್ ಮಾಡಿದರೆ ವಿದ್ಯಾಭ್ಯಾಸ ಅಲ್ಲಿ ಕೊಡ್ತಾರೆ ದೊಡ್ಡ ದೊಡ್ಡ ಶಾಲೆಗಳೆಲ್ಲ ಓದಬೇಕು ಬೇರೆ ನಗ್ರಗಳ್ದಳ್ ಇರೋದನ್ನ ಶಾಲೆಗಳ ಬಗ್ಗೆ ಓದ್ಕೊಳ್ಬೇಕು ಓದಿ ಮಾಡಬೇಕು ಅಂತ ಬಂದರೆ ಆ ರೀತಿ ಈಗ ಓಗು ಹೋಗಕ್ಕೆ ಬರೋದಕ್ಕೆ ಪ್ರಯಾಣ ಮಾಡಕ್ಕೂ ಕೂಡ ಬೇರೆ ನಗ್ರಗಳಲ್ಲಿ ದೊಡ್ಡ ನಗರಗಳಲ್ಲಿ ಶಾಲೆಗಳಲ್ಲಿ ಓದ್ಕೊಬೇಕು ಅಂದರೆ ಪ್ರಯಾಣ ಮಾಡಕ್ಕು ಕೂಡ ನಾವು ಹಣಾನ ಖರ್ಚ್ ಮಾಡಬೇಕಾಗುತ್ತೆ ಬ ಆದರೆ ಬಡ್ವರ್ಗೆ ಖರ್ಚ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಬಡವರು ಕೂಡ ಯಾರು ಬಿಡಲ್ಲ ಯಾಕೆಂದರೆ ನಮ್ಮ ಮಕ್ಕಳು ಓದಬೇಕು ಓದಿ ದೊಡ್ಡವ್ರು ಆಗಬೇಕು ಏನಾದರು ಒಂದು ಸಾಧ್ನೆ ಮಾಡಬೇಕು ಅಂತ ಅನ್ಕೊಂಡು ಇರ್ತಾರೆ ಆಗಾಗ ಎಷ್ಟೇ ಕಷ್ಟ ಆದರೂ ಕೆಲ್ವೊಂದು ತಂದೆ ತಾಯಿಗಳು ದೊಡ್ಡ ನಗರಕ್ಕೆ ಶಾಲೆಗೆ ಓದ್ಸ್ಲಿಕ್ಕೆ ಕಳಿಸ್ತಾರೆ ಕೆಲವು ವಿದ್ಯಾರ್ಥಿಗಳು ಕೆಲವು ತಂದೆ ತಾಯಿಗಳು ನಮ್ಮ ಕೈಯಲ್ಲಿ ಆಗೋದೇ ಇಷ್ಟು ಏನು ಮಾಡುದು ಕಷ್ಟ ಅಂತ ಸುಮ್ನೆ ಇರ್ತಾರೆ ಅಲ್ಲಿ ಇದ್ನು ಪ್ರದೇಶದಲ್ಲಿರೋ ಶಾಲೆಗೆನೆ ಕಳಿಸ್ತಾರೆ ಮ ಆದರೆ ಅಲ್ಲಿಂದ ಪ್ರದೇಶದಲ್ಲಿರೋ ಶಾಲೆಗೆ ಓದಿರೊ ಮಕ್ಕಳೆ ಏನಾರು ಒಂದು ಸಾಧ್ನೆ ಮಾಡಿರ್ತಾರೆ ನಮ್ಮ ಅನಿಸಿಕೆ ಪ್ರಕಾರ ಈಗ ಬೇರೆ ಶಾಲೆಯಲ್ಲಿ ಬೇರೆ ನಗರಗಳಲ್ಲಿ ದೊಡ್ಡ ನಗರಗಳಲ್ಲಿ ಹೋಗಿ ಮಾಡಿರೋವಂಥ ವಿದ್ಯಾರ್ಥಿಗಳು ನಾನು ನೋಡಿರೋ ಮಟ್ಟಿಗೆ ನನ್ನ ಪ್ರಕಾರ ಯಾರು ಅಷ್ಟು ಸಾಧ್ನೆ ಮಾಡಿರಲ್ಲ ಇನ್ನ ಕಷ್ಟ ಪಟ್ಟರೇನೆ ಫಲ ಸಿಗದು ಅಂತ ಎಲ್ಲರ ಅನಿಸಿಕೆಗೆ ಸುಮ್ಮನೆ ಕೂತ್ಕೊಂಡು ಒಂದು ಹತ್ರ ಓ ನಮಗೆ ಯಾವ ಕೆಲಸ ಸಿಗುತ್ತನ ಏನು ನೀನು ಓದೋದೇ ಬೇಡ ಆ ಥರ ಅಂತ ಅನ್ಕೊಂಡರೆ ಅದು ಖಂಡಿತ್ವಾಗ್ಲು ಆಗಲ್ಲ ಯಾಕೆಂದರೆ ನಾವು ಓದಬೇಕು ದೊಡ್ಡ ನಗರದಲ್ಲಿರೋ ಶಾಲೆಲಿ ಆದರೂ ಸರಿ ಇಲ್ಲ ನಮ್ಮ ಪ್ರದೇಶದಲ್ಲಿರೋ ಶಾಲೆಲಿ ಆದರೂ ಸರಿ ನಾವು ಎಲ್ಲಾದರು ಒಂದ್ಕಡೆ ವಿದ್ಯಾಭ್ಯಾಸನ ಮಾಡಲೇಬೇಕು ಆ ಶಾಲೆಗಳಲ್ಲಿ ಈಗ ನಮ್ಮ ಪ್ರದೇಶ್ದಲ್ಲಿರೋ ಶಾಲೆಗಳ ಬಗ್ಗೆ ಎಲ್ಲ ಹೇಳ್ಕೊಂತ ಬಂದರೆ ಅಲ್ಲಿನ ಪರಿಸರ ಎಲ್ಲಾ ಚೆನ್ನಾಗಿ ಇರುತ್ತೆ ಕಣ್ಣ ಎದ್ರುಗಡೆ ನಮಗೆ ಇಷ್ಟ ಆಗುವಂಥ ಜನಗಳು ಇರ್ತಾರೆ ಅಲ್ಲಿನ ಜನಗಳ್ನ ನೋಡ್ತಾ ಇದ್ದರೆ ನಮಗೂ ವಿದ್ಯಾಬ್ಯಾಸ ಮಾಡ್ಬೇಕು ಅಂತ ಕುಷಿ ಎಲ್ಲಾ ಅಂತ ಅನ್ಸುತ್ ಕುಷಿ ಅಂತ ಅನ್ಸುತ್ತೆ ಇನ್ನ ತುಂಬ ಕುಷಿ ಆಗುತ್ತೆ ಹಿಂಗೆ ನಮ್ಮ ಪ್ರದೇಶದಲ್ಲೆ ಓದ್ಕೊಳ್ತಾ ಬಂದರೆ ಮತ್ತು ನಮ್ಮ ಪ್ರದೇಶದಲ್ಲಿರೋ ಜನಗಳು ಹಂಗೇ ನಮ್ಮ ಪ್ರದೇಶನೆ ಇಷ್ಟ ಪಡ್ತಾರೆ ನಮ್ಮ ಪ್ರದೇಶ್ದಲ್ಲಿರೋದನ್ನೇ ಶಾಲೆಗಳಲ್ಲೇ ಓದ್ಸ್ಬೇಕು ಅಂತನು ಕೂಡ ಇಷ್ಟ ಪಡ್ತಾರೆ ಇನ್ನ ಬೇರೆ ನಗ್ರಗಳಿಗೆ ಕಳ್ಸಕ್ಕೆ ಎಲ್ಲರೂ ಸ್ವಲ್ಪ ಭಯ ಪಡ್ತಾರೆ ತಂದೆ ತಾಯಿ ಆದರೂ ಸರಿ ಯಾರಾದರು ಸರಿ ಭಯ ಪಡ್ತಾರೆ ಹೋಗಿ ದೊಡ್ಡ ನಗರ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ನಾವು ದೊಡ್ಡ ನಗರ ಶಾಲೆನ ಆಯ್ಕೆ ಮಾಡ್ಕೊಂಡು ಅಲ್ಲಿನ ಹೋಗಿದ್ದ ತಕ್ನಾಗೇನೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸನ ಮಾಡ್ಕೊಬೇಕು ಅದೇ ಶಾಲೆ ಈಗ ದೊಡ್ಡ ನಗರಗಳ ಶಾಲೆ ಅಂದರೆ ಹಣನ ಇಸ್ ಸ್ವಲ್ಪ ಜಾಸ್ತಿನೆ ಖರ್ಚು ಮಾಡಿರ್ತೀವಿ ನಾವು ಹಣ ಖರ್ಚ್ ಮಾಡಿದ ತಕ್ನಾಗೆ ವಿದ್ಯಾರ್ಥಿಗಳು ಕೂಡ ಓದಬೇಕು ನಮಗೆ ಓದಿರ ತುಂಬ ನಮಗೆ ಇನ್ನ ಈಝಿ ಅನ್ಸುತ್ತೆ ನಮಗೆ ಸುಲ್ಭವಾಗುತ್ತೆ ಅವಾಗ ವಿದ್ಯಾರ್ತಿಗಳನ್ನ ಕಳಿಸ್ಬೌದು ನಂಬಿಕೆ ಇದೆ ಓದ್ತಾರೆ ಏನಾರು ಒಂದು ಸಾಧ್ನೆ ಮಾಡ್ತಾರೆ ಅಂತ ನಂಬಿಕೆ ಇರುತ್ತೆ ನಮ್ಮ ಪ್ರದೇಶ್ದಲಿರೋದು ಕಳ್ಸಿದ್ರು ಕೂಡ ನಮಗೆ ಇನ್ನ ಖುಷಿ ಆಗುತ್ತಿದೆ ನನ್ನ ಕಣ್ಣ ಎದ್ರುಗಡೇನೆ ನಮ್ಮ ಮಕ್ಕಳು ಇಷ್ಟು ಚೆನ್ನಾಗಿ ಓದ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೊಂಡು ಇದ್ದಾರೆ ಅಂತ ಮತ್ತು ವಿದ್ಯಾ ಶಿಕ್ಷಕರು ಅಷ್ಟೆ ತುಂಬ ಚೆನ್ನಾಗಿ ಪಾಠಗಳ್ನೆಲ್ಲ ಮಾಡ್ಕೊಂಡು ಇನ್ನ ಎಲ್ಲ ಮಾಡ್ತಾರೆ ಯುನಿಕ್ಕಾಗಿ ನಮಗೆ ತುಂಬಾ ಹೆಮ್ಮೆ ಇದೆ ನಮ್ಮ ಪ್ರದೇಶದಲ್ಲೇ ಓದ್ಸ್ಬೇಕು ಅಂತ ಕೆಲ್ವೊಂದು ಸಲ ಬೇರೆ ಪ್ರದೇಶಕ್ಕು ಕೂಡ ಕಳ್ಸ್ಬೇಕಾಗುತ್ತೆ ಬೇರೆ ನಗ್ರಗಳು ಕೂಡ ಆ ಟೈಮಲ್ಲಿ ನಾವು